ಹಾಂ ಸರ್ ಆಟೋ ಬುಕ್ ಮಾಡಿದ್ದೆ ಮುತ್ತುರಾಯನಗರಕ್ಕೆ ಇಲ್ಲೇ ಇದ್ದೀನಿ ಅಂತ ಹೇಳಿದ್ದಿರಲ್ಲ ಮುತ್ತುರಾಯನಗರ ಹಾಂ ಹೌದು ಹೌದು ಇಲ್ಲ ಸರ್ ಇವಾಗ ನೀವು ಈಗ ಇಲ್ಲೇ ಇದ್ದೀನಿ ಅಂತ ಹೇಳಿದ್ದಿರಲ್ಲ ಸರ್ ನೀವು ಫಸ್ಟೇ ಹೇಳಬೇಕಲ್ಲ ನಾನು ಆಲ್ರೆಡಿ ಬುಕ್ ಮಾಡಾಗಿದೆ ನನಗೀಗ ಬೇರೆ ಮತ್ತೆ ಆಟೋ ಕೂಡ ಸಿಗಲ್ಲ ಆದರೆ ನಿಮಗೆ ಇಲ್ಲಿ ಏನು ಟ್ರಾಫಿಕ್ ಏನಿಲ್ಲ ಸರ್ ಇಲ್ಲಿ ಬಂದರೆ ಇಲ್ಲಿಂದ ಕೊಡಲೇ ಹೋಗಬಹುದು ಇವಾಗ ರೈಲ್ವೆ ಗೇಟ್ ಹಾಕಿಲ್ಲ ಅನ್ಸತ್ತೆ ಆದರೆ ನಾನೀಗ ಆಟೋ ಬುಕ್ ಮಾಡಿದ ಮೇಲೆ ನೀವು ಬರಬೇಕಲ್ಲ ಇಲ್ಲಾಂದರೆ ನೀವು ಕ್ಯಾನ್ಸಲ್ ಮಾಡಬೇಕಲ್ಲ ನೀವೀಗ ಆಟೋ ಎಲ್ಲ ಬುಕ್ ಮಾಡಿ ಆಗಿ ಈಗ ಹದಿನೈದು ನಿಮಿಷ ಆದ ನಂತರ ಈಗ ಆಗುವುದಿಲ್ಲ ಅಂತ ಹೇಳಿ ಹೇಳಿದರೆ ನಾನಿಲ್ಲಿ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಲ್ಲ ಲೇಟ್ ಏನಿಲ್ಲ ಇವಾಗ ನೀವು ಬರ್ತೀರ ಅಂದರೆ ನಾನು ವೆಯ್ಟ್ ಮಾಡ್ತೀನಿ ಇಲ್ಲೇ ಇದ್ದೀನಿ ನಾನು ಲೊಕೇಶನ್ ಮುತ್ತುರಾಯನಗರ ಅಂತಾನೆ ಕರೆಕ್ಟಾಗಿ ಕೊಟ್ಟಿದ್ದೀನಿ ಸರಿಯಾಗಿ ನೋಡಿ ಅಂತೆ ಒಮ್ಮೆ